ನಮ್ಮ ಮನೇಲಿ ಅತಿಥಿಗಳು ಆವಾಗ ಆವಾಗ ಬರ್ತಲೇ ಇರ್ತಾರೆ ದೊಡ್ಡಪ್ಪ ಚಿಕ್ಕಪ್ಪ ಆಂಟಿ ತಂಗಿ ಅಕ್ಕ ಸುಮಾರು ಜನ ಬರ್ತಿರ್ತಾರೆ ಆಗ ಅವರು ಬಂದಾಗ ನಾವು ಅವ್ರನ್ನ ಪ್ರೀತಿಯಿಂದ ಕಾಳಜಿ ವಹಿಸಿ ನೋಡ್ಕೊಳ್ತೀವಿ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗೊ ರೀತಿ ಅವರನ್ನ ಕಾಳಜಿ ಮಾಡ್ತೀವಿ ಬಂದು ತಕ್ಷಣ ಅವರಿಗೆ ನೀರು ಕೊಡ್ತೀವಿ ಮತ್ತು ಕಾಲು ಮುಖ ತೊಳ್ಕೊಳ್ಳೋಕೆ ನೀರು ಕೊಡ್ತೀವಿ ಆಮೇಲೆ ಒಳಗೆ ಕರೆದು ಅವ್ರನ್ನ ಚೆನ್ನಾಗಿ ಕೂರಿಸ್ತೀವಿ ಮತ್ತು ಅವ್ರಿಗೆ ಯಾವ ರೀತಿ ಒಂದು ಯಾವ ರೀತಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಅಂದ್ರೆ ಅವ್ರಿಗೆ ಬಂದ ತಕ್ಷಣ ನೀರು ಕೊಡ್ತೀವಿ ಮತ್ತು ಜ್ಯೂಸ್ ಮಾಡಿ ಕೊಡ್ತೀವಿ ಅವ್ರಿಗೆ ಮತ್ತು ಅವ್ರು ಬೆಳಗ್ಗೆ ಟೈಮ್ ಏನಾದರೂ ಬಂದ್ರಪ್ಪ ಅಂದರೆ ನಾವೂ ಅವರ ಒಂದು ಅವ್ರ ಒಂದು ಆರೋಗ್ಯದ ಬಗ್ಗೆ ಮಾತಾಡ್ತೀವಿ ಚೆನ್ನಾಗಿ ಅದರ ಚೆನ್ನಾಗಿ ಇಲ್ಲ ಯಾವ ರೀತಿ ಲೈಫ್ ಇದೆ ಏನಾದರೂ ಕಷ್ಟ ಸುಖಗಳಿದ್ದರೆ ಅದ್ರ ಬಗ್ಗೆ ಮಾತಾಡ್ತೀವಿ ಏನಾದರೂ ಎಂಜಾಯ್ಮೆಂಟ್ ಮಾ ಎಂಜಾಯ್ಮೆಂಟಿಂಗ್ ಹಿಂದೆ ಅದ್ರ ಬಗ್ಗೆಯೂ ಮಾತಾಡ್ತೀವಿ ಮತ್ತೆ ಅವ್ರು ಅವರ ಒಂದು ಖುಷಿ ವಿಚಾರಗಳನ್ನು ಹಂಚ್ಕೊಳ್ತೀವಿ ನಮ್ಗೊಂದು ಖುಷಿ ವಿಚಾರಗಳನ್ನು ನಾವು ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀವಿ ಒನ್ ಅವರ್ ಎರಡು ಅವರ್ ಅವ್ರ ಜೊತೆ ನಾವು ಮುಕ್ತವಾಗಿ ಮಾತಾಡಿ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತು ಏನಾದರೂ ಅವ್ರ ಕಡೆ ಏನಾದರೂ ಮದುವೆ ಆ ರೀತಿ ಏನಾದರೂ ಸಮಸ್ಯೆ ಸಂಬಂಧಗಳು ಏನಾದರೂ ಫಂಕ್ಷನ್ತಿ ಇತ್ತಪ್ಪ ಅಂದರೆ ನಾವು ಅದರಲ್ಲಿ ಭಾಗವಹಿಸ್ತೀವಿ ಮತ್ತು ಈ ರೀತಿ ಇದೆ ನಾವು ಯಾವ ರೀತಿ ಡ್ರಸ್ ಹಾಕ್ಕೊಂಡು ಹೋಗೋಣ ಯಾವ ರೀತಿ ಇಲ್ಲ ಅಂಥೇಳಿ ಚರ್ಚೆ ಮಾಡ್ತೀವಿ ಅಥಿತಿ ಗಣ ಏನಾದರೂ ಗೆಸ್ಟ್ ಬೆಳಗ್ಗೆ ಬಂತು ಅಂದರೆ ಅವ್ರಿಗೆ ನಾವು ಫಸ್ಟಿಗೆ ಜೂಸ್ ಮಾಡ್ಕೊಡ್ತೀವಿ ಆಮೇಲೆ ಅವ್ರಿಗೆ ಏನಾದರೂ ಟಿಫನ್ ಅವ್ರು ಮಾಡಿದರೆ ಅಂತ ಹೇಳ್ದ್ರೂ ನಾವು ಇಲ್ಲ ಮಾಡೋಗಿ ಅಂಥೇಳಿ ಅವ್ರಿಗೆ ನಾವು ಪ್ರೀತಿಯಿಂದ ಹೇಳ್ತೀವಿ ಮತ್ತು ಅವರು ಅವ್ರ್ಗೆ ಏನಾದರೂ ಟಿಫನ್ ಮಾಡಬೇಕಂತಂದ್ರೆ ಮನೇಲಿ ಎಲ್ಲ ಐಟಮ್ಸ್ ಇತ್ತಂದ್ರೆ ಏನಾದರೂ ಚೆನ್ನಾಗಿರೋದು ಮತ್ತೆ ಮಾಡ್ಕೊಡ್ತೀವಿ ಇಡ್ಲಿ ದೋಸೆ ಆ ರೀತಿ ಏನಾದರೂ ಮಾಡ್ತೀವಿ ಏನು ಐಟಮ್ಸ್ ಇಲ್ಲ ಅಂತ ಅಂದ್ರೆ ಕೆಲ್ವೊ ಒಂದು ಸಲ ಹಿಂಗೆ ಆಗಿತ್ತು ನಮ್ಮ ಮನೇಲಿ ಒಂದು ಸಲ ಗೆಸ್ಟ್ ಬಂದು ಬಿಟ್ಟಿದ್ದರು ಅದು ನಂಗೆ ಗೊತ್ತಾಗಿದ್ದಿಲ್ಲ ಅವ್ರು ಬರ್ತಾರೆ ಅಂತ ಆದರೆ ನಮ್ಮಲ್ಲಿ ನಮ್ಮ ಮನೇಲಿ ಯಾರು ಇರಲ್ಲ ಅಮ್ಮ ಯಾರು ಇರಲಿಲ್ಲ ಅವಾಗ ನಾನು ಅವರು ಮಧ್ಯಾಹ್ನ ಟೈಮಿಗೆ ಬಂದು ಬಿಟ್ಟಿದ್ದರು ಅವಾಗ ಫಸ್ಟಿಗೆ ಅವ್ರಿಗೆ ಒಳ ಕರ್ಕೊಂಡು ಎಲ್ಲ ಅವರ ಆಥಿತ್ಯ ಮಾಡಿ ಅವ್ರನ್ನ ಕೂಡಿಸಿದ್ದೆ ಜ್ಯೂಸ್ ಮಾಡಿಕೊಟ್ಟೆ ನೆಕ್ಸ್ಟ್ ಮಧ್ಯಾಹ್ನ ಟೈಮ್ ಬಂದರಲ್ಲ ಏನಾದರೂ ಮಾಡಿಕೊಡ್ಬೇಕು ಊಟ ಮಾಡಿ ಕಳಿಸ್ಬೇಕು ಅಂಥೇಳಿ ಅವ್ರಿಗೆ ಊಟ ಮಾಡಿ ಊಟ ಮಾಡಿ ಹೋಗು ಹೋಗ್ವಂತ್ರಿ ಅಂಥೇಳಿ ಹೇಳಿದ್ದೆ ಅವರು ಕೇಳಿದರು ನಾನು ಊಟ ಬೇಡ ಅಂದರೂ ಆದರು ನಾನು ಅವ್ರಿಗೆ ಪ್ರೀತಿಯಿಂದ ಇಲ್ಲ ಊಟ ಮಾಡಿ ಹೋಗಿ ಪರವಾಗಿಲ್ಲ ನಡಿತೈತಿ ಅಂಥೇಳಿ ಹೇಳಿದ್ನಿ ಆಮೇಲೆ ನನಗೆ ಅಡ್ಗೆ ಮಾಡೋಕ್ಕೂ ಫಸ್ಟ್ ಟೈಮ್ ನಾನು ಜಾಸ್ತಿ ಅಡ್ಗೆ ಮಾಡಿ ರೂಢಿ ಎ ರೂಢಿ ಇದ್ದಿಲ್ಲ ಆದರೂ ಅವತ್ತು ಏನು ಟ್ರೈ ಮಾಡೋಣ ಚೆನ್ನಾಗಿ ಆಗಿದ್ರೆ ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸಿತು ಅದಕ್ಕೆ ನಾನೂ ಮ ಟ್ರೈ ಮಾಡಿದ್ನಿ ಆವತ್ತು ನಾನು ಏನು ಮಾಡಿದ್ನಿ ಅಂದ್ರೆ ಪಲಾವು ಮಾಡಿದ್ನಿ ನನಗೆ ಯಾವ ರೀತಿ ಫಸ್ಟಿಗೆ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ ಒಂದು ಸಲ ಯುಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ನಿ ಯಾವ ರೀತಿ ನಾವು ಪಲಾವು ಮಾಡಬೇಕು ಅಂತ ಅಂಥೇಳಿ ಅದರಲ್ಲಿ ತೋರಿಸಿದ್ರು ಪಸ್ಟಿಗೆ ನಾವು ಎಷ್ಟು ನೀರು ಇಟ್ಕೊಳ್ಬೇಕು ಎಷ್ಟು ಜನಕ್ಕೆ ಮಾಡ್ಕೊಳ್ಬೇಕು ಅಂಥೇಳಿ ಎಲ್ಲ ಯಾ ಒಂದು ಮುಂಚಿತವಾಗಿ ಎಲ್ಲ ತರ್ಕಾರಿಗಳನ್ನ ಆಗಿರ್ಬೋದು ಎಲ್ಲ ನಾವು ಕಟ್ ಮಾಡಿ ಇಟ್ಕೊಂಡೆ ಆಮೇಲೆ ಯು ಟೂಬ್ ನೋಡಿ ಈ ನೀರು ಎಷ್ಟು ಹಾಕ್ಬೇಕು ಮತ್ತು ಅಕ್ಕಿ ಎಷ್ಟು ಹಾಕ್ಬೇಕು ಅದು ಆದ್ಮೇಲೆ ಯಾವ ರೀತಿ ತರಕಾರಿಗಳನ್ನ ಹಾಕಿ ಫ್ರೈ ಮಾಡಬೇಕು ಮತ್ತೆ ಎಷ್ಟು ನಿಮಿಷ ಆದ್ಮೇಲೆ ನಾವು ಅದನ್ನು ಕುದಿಸಿ ಎಷ್ಟು ನಿಮಿಷ ಕುದಿಸಬೇಕು ಯಾವ ರೀತಿ ಅದು ಫ್ಲೇವರ್ ಬರಬೇಕು ಯಾ ಅದಕ್ಕೆ ಏನೇನೆಲ್ಲ ಇನ್ಗ್ರೀಡಿಯನ್ಸ್ ಹಾಕಬೇಕು ಅನ್ನೋದೆಲ್ಲ ನಾನು ಯುಟೂಬ್ನಲ್ಲಿ ನೋಡಿದ್ನಿ ನೋಡಿ ಮನೇಲಿ ಎಲ್ಲ ಇತ್ತು ಅಮ್ಮ ಎಲ್ಲ ಹಾ ಮನೇಲಿ ಎಲ್ಲ ಡೈಲಿ ಅಡ್ಗೆ ಮಾಡ್ತಿರ್ತೀವಲ್ಲ ಎಲ್ಲ ಇರುತ್ತೆ ಹಾಗಾಗಿ ನಾನು ಎಲ್ಲ ಬಟಾಣಿ ಆಗಿರ್ಬೋದು ಮತ್ತೆ ಬಿಟ್ರೋಟು ಕ್ಯಾರೋಟು ಮತ್ತೆ ಎಲ್ಲ ಒಂದು ಅದು ಯಾವ ಫಲವೊಂದಿತ್ತು ಅಂದರೆ ಘಮ ಘಮ ಅಂತಿರುತ್ತೆ ಆ ಆ ಒಂದು ಎಲ್ಲ ರೀತಿಯ ಇನ್ಗ್ರೀಡಿಯನ್ಸ್ ತಗೊಂಡು ನಾನು ಅದನ್ನು ಹಾಕಿ ಆವತ್ತು ಫಸ್ಟ್ ಟೈಮ್ ಪಲಾವು ಮಾಡಿದ್ನಿ ಆಮೇಲೆ ಏನಾಗುತ್ತೊ ಏನೋ ಅಂಥೇಳಿ ನನಗೆ ತುಂಬ ಭಯ ಆಗಿತ್ತು ಆದರೆ ಅದು ಚೆನ್ನಾಗಾಗಿತ್ತು ಯಾಕೆಂದರೆ ನಾನು ಯು ಟೂಬ್ ನೋಡಿ ನೀಟಾಗಿ ಒಂದು ಆದ್ಮೇಲೆ ಒಂದು ನೀಟಾಗಿ ಒಂದ್ಸಲ ಯು ಟ್ಯೂಬ್ ನೋಡಿ ಆಮೇಲೆ ಅದನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಒಂದು ಸಲ ಮೈಂಡ್ ಒಳಗೆ ಸೆಟ್ ಮಾಡಿಕೊಂಡು ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಬಂದೆ ಆಮೇಲೆ ಒಂದು ಸಲ ಟೇಸ್ಟ್ ನೋಡಿದ್ನಿ ಯಾವ ರೀತಿ ಆಯ್ತು ಅಂಥೇಳಿ ತುಂಬ ಚೆನ್ನಾಗಾಗಿತ್ತು ತುಂಬ ಚೆನ್ನಾಗಾಗಿತ್ತು ಕಲ್ಲರು ಫ್ಲೇವರ್ ತುಂಬ ಚೆನ್ನಾಗಿ ಬಂದಿತ್ತು ಆ ರೀತಿ ನಾನು ಟ್ರೈ ಮಾಡಿ ಏನೋ ನಾನು ಒಂದು ಸ್ವತಃ ಟ್ರೈ ಮಾಡಿ ಮಾಡಿರೋದರಿಂದ ನನಗೆ ತುಂಬ ಖುಷಿಯಾಗಿತ್ತು ಆವತ್ತಿನ ದಿನ ಮತ್ತು ನಾನೇ ಮಾಡಿದ ಅಡ್ಗೇನ ನಮ್ಮ ಬಂದಿರೋ ನಮ್ಮ ಮನೆಯ ಅಥಿತಿಗಳಿಗೆ ನಾನೇ ಅವ್ರಿಗೆ ಊಟ ಮಾಡೋಕೆ ಬಡ್ಸೋದು ಆಗಿರ್ಬೋದು ಅವ್ರಿಗೆ ಆಥಿತ್ಯ ಮಾಡೋದು ನಮ್ಮ ಮನೇಲಿ ಯಾರೂ ಇಲ್ಲದ ಹೊತ್ತಿನಲ್ಲಿ ನಾನೇ ಯಾವ ರೀತಿ ಗೆಸ್ಟ್ನ ಇನ್ವೈಟ್ ಮಾಡ್ಕೊಳ್ಬೇಕು ಅವ್ರ್ಗೆ ಯಾವ ರೀತಿ ಅಥಿತಿಗಳ ಯಾವ ರೀತಿ ಊಟೋಪಚಾರಗಳನ್ನು ನೊಡ್ಕೊಳ್ಬೇಕು ಅವ್ರ್ನ ಯಾವ ರೀತಿ ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನನಗೆಲ್ಲ ಆವತ್ತು ಕಲ್ತ್ಕೊಂಡೆ ನಾನು ಎ ಮನೇಲಿ ಯಾರೂ ಇಲ್ಲದೆ ಇರುವಾಗ ಯಾವ ರೀತಿ ಯಾವ ರೀತಿ ನಾವು ಗೆಸ್ಟನ್ನು ನೊಡ್ಕೊಳ್ಬೇಕು ಅನ್ನೋದು ನಮಗೆ ಆವಾಗ ತುಂಬ ಚೆನ್ನಾಗಿ ಅರ್ಥ ಆಯ್ತು ನಾನು ಮಾಡಿದ್ದ ಒಂದು ಫಲವನ್ನು ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಬಂದಿರೋ ಗೆಸ್ಟ್ಗಳಿಗೆ ಬಡಿಸಿದಾಗ ಅವರು ಈ ಏನು ನಿಮ್ಮ ಅಮ್ಮ ಇಲ್ಲ ಇಲುನು ನೀನು ಚೆನ್ನಾಗೆ ಅಡು ಅಡುಗೆ ಮಾಡಿದ್ದೀಯ ಚೆನ್ನಾಗಿ ಮಾಡ್ತೀಯ ಎಲ್ಲ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯ ಅಂಥೇಳಿ ಅವರು ನನಗೆ ಹೇಳಿದರು ಅವಾಗ ನನಗೆ ತುಂಬ ಖುಷಿ ಆಯಿತು ಈ ರೀತಿ ನಾವು ಮನೇಲಿ ಯಾರು ಇರಲಿ ಬಿಡಲಿ ಈ ರೀತಿ ಅವನ ಅಥಿತಿಗಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದು ನನಗೆ ತುಂಬ ಅದರಿಂದ ಕಲಿತೆ ನಾನು ಮತ್ತೆ ಪರಿವಾರದೊಂದಿಗೆ ನೀವು ಯಾವ ತಿಂಡಿ ತಿನಿಸುಗಳನ್ನ ಇಷ್ಟ ಪಡುತ್ತ ಪರಿವಾರದೊಂದಿಗೆ ಅಂತ ಅಂದ್ರೆ ನಾವು ಏನಾದರೂ ಮನೇಲಿ ಫಂಕ್ಷನ್ಸ್ ಇತ್ತಪ್ಪ ಅಂದ್ರೆ ಈಗ ನಾಗರ ಪಂಚಮಿ ಯುಗಾದಿ ದಸರಾ ಈ ರೀತಿ ಕೊಪ್ಪಳ ಜಾತ್ರೆ ಈ ರೀತಿ ಎಲ್ಲ ಕೆಲೊ ಒಂದು ಒಂದು ತಿಂಗಳಲ್ಲಿ ಈ ನಾವು ಇಂದು ಅಲ್ಲ ನಾವು ನಮ್ಮ ಜಾತಿಯ ನಮ್ಮ ಒಂದು ಧರ್ಮದಲ್ಲಿ ಒಂದು ತಿಂಗಳಲ್ಲಿ ಒಂದು ಆದರೂ ಹಬ್ಬ ಇದ್ದೇ ಇರುತ್ತೆ ಆವಾಗ ನಾವು ಉಯ್ಯೋ ಪಂಚಮಿ ಆಗಿರ್ಬೋದು ಆವಾಗೆಲ್ಲ ಏನು ಮಾಡ್ತೀವಿ ಅಂತ ಅಂದ್ರೆ ಉಂಡೆ ಮಾಡ್ತೀವಿ ವಿಧ ವಿಧವಾದ ಉಂಡೆ ಮಾಡ್ತೀವಿ ಎಳ್ಳುಂಡೆ ಕಡ್ಲೆ ಉಂಡೆ ಉಂಡೆ ಈ ರೀತಿ ಈ ರೀತಿ ಎಲ್ಲ ಸೇರಿ ಎಲ್ಲ ಒಂದು ವಿಧವಿಧವಾದ ಉಂಡೆಗಳನ್ನು ಕಟ್ತೀವಿ ಆವಾಗ ನಮ್ಮನೇಲಿ ಎಲ್ಲರೂ ಈಗ ಪಂಚಮಿ ಅಂತಂದ್ರೆ ನಾವು ಅದನ್ನು ತುಂಬ ಗ್ರ್ಯಾಂಡ್ ಆಗಿ ನಮ್ಮೂರಲ್ಲಿ ಸೆಲಬ್ರೆಟ್ ಮಾಡ್ತೀವಿ ನಾವು ಪಂಚಮಿ ಹಬ್ಬನ ಆವಾಗ ನಮ್ಮ ಪರಿವಾರದ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮ ಕಾಕ ನಮ್ಮ ದೊಡ್ಡಪ ಅವ್ರ ಮಕ್ಕಳು ಎಲ್ಲರೂ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲರೂ ಸೇರಿ ನಾವು ಆ ಪಂಚಮಿ ಹಬ್ಬನ ಆಚರಣೆ ಮಾಡ್ತೀವಿ ಅವಾಗ ಎಲ್ಲರೂ ಸೇರಿಕೊಂಡು ಆವತ್ತಿನ ದಿನ ನಾವು ಸ್ವೀಟ್ಸ್ನ ಮಾಡ್ತೀವಿ ಏನು ಮಾಡ್ತೇವೆ ಉಂಡೆ ಆಗಿರ್ಬೋದು ಮತ್ತು ಆ ಸ್ವೀಟ್ ಸಿಣ್ಣಿ ಆಗಿರ್ಬೋದು ಮತ್ತು ಗರಿ ಗರಿ ಆಗಿ ಇರುವಂತಹ ಪಕೋಡ ಆಗಿರ್ಬೋದು ಮತ್ತು ಕಾರ್ಗಿ ಈ ರೀತಿಯೂ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಮಾಡ್ತಿರ್ತೀವಿ ಅವನ್ನೆಲ್ಲ ಹೇಗೆ ಮಾಡ್ತೀವಿ ಅಂತ ಅಂದರೆ ಈಗ ನಾವೆಲ್ಲರೂ ಸಣ್ಣ ಪುಟ್ಟ ಕೆಲಸನ ನಮ್ಮ ಪೇರೆಂಟ್ಸಿಗೆ ಈಗ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಒಂದು ಕಡೆ ಕೂತ್ಕೊಂಡಿರ್ತಾರೆ ಆವಾಗ ನಾವು ಸಣ್ಣವರೆಲ್ಲ ಅವ್ರ ಮಕ್ಕಳೆಲ್ಲ ನಾವು ಒಂದ್ಕಡೆ ಕೂತ್ಕೊಂಡು ಇರ್ತೀವಿ ಅವರು ಎ ಅಡ್ಗೆ ಮಾಡ್ತಿರ್ತಾರೆ ಎಲ್ಲ ಏನು ಬೇಕು ಅದನ್ನೆಲ್ಲ ತೊಗೊಂಡು ಅವರೆಲ್ಲ ದೊಡ್ಡವ್ರು ಅಡ್ಗೆ ಮಾಡ್ತಾರೆ ನಾವು ಅವ್ರಿಗೆ ಸಪೋಟ್ ಮಾಡ್ತೀವಿ ಏನಾದರೂ ಹಿಟ್ ಜೇಡಿ ಹಿಡಿದಿದ್ರೆ ಆ ಅದನ್ನ ಮಾಡ್ಕೊಡೋದು ಮತ್ತು ಏನಾದರೂ ಅವರಿಗೆ ಸಪೋರ್ಟಿಗೆ ಹೆಲ್ಪಿಗೆ ಏನಾದರೂ ನಾವು ಬೇಕಂತ ಅಂದ್ರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇರೋದು ಏನಾದರೂ ಚಪಾತಿ ಲಟ್ಟಿಸೋದು ಆಗಿರ್ಬೋದು ಏನಾದರೂ ಕಡುಬು ತುಂಬೋದು ಮತ್ತು ಗಾರಿನ ಹಿಟ್ಟು ಕಲಸೋದು ಆ ರೀತಿ ಸಣ್ಣ ಪುಟ್ಟ ಕೆಲಸ ಏನು ಇರ್ತಾವಲ್ಲ ಅವನ್ನೆಲ್ಲ ನಾವು ಹುಡುಗ್ಯಾರು ಸೇರಿ ಮಾಡ್ತಿರ್ತೀವಿ ಇದು ನನಗೆ ತುಂಬನೆ ಇಷ್ಟ ಯಾಕೆಂದರೆ ಯಾವುದೋ ಒಂದು ಅಬ್ಬ ಅಂತ ಅಂದ್ರೆ ಹೆಣ್ಣು ಮಕ್ಳು ತುಂಬ ಇಷ್ಟ ಹೊಸ ಹೊಸ ಡ್ರಸ್ ಹಾಕೊಳ್ತೀವಿ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬನ ಆಚರಣೆ ಮಾಡ್ತೀವಿ ಇದರಿಂದ ನಾವೂ ಸಹ ನಮ್ಮ ಸಂಬಂಧಗಳು ಸಹ ಚೆನ್ನಾಗಿ ಬೆಳಿತೈತಿ ಮತ್ತು ನಾನು ನಾವು ಒಂದು ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತೀವಿ ಹಬ್ಬ ಅಥ್ವಾ ಏನಾದರೂ ಬಂದರೆ ಸ್ವೀಟ್ ಕೆಲ್ವೊಬ್ರು ಸ್ವೀಟ್ ತಿಂತೀರಲ್ಲ ಎಲ್ಲ ಪರಿವಾರದೊಂದಿಗೆ ಸೇರಿದಾಗ ಖುಷಿ ಖುಷಿಯಾಗಿ ಇರ್ತೀವಲ್ಲ ಅವಾಗ ಕೆಲ್ವೊಬ್ರು ಹೋಳಿಗೆ ಕರ್ಜಿ ಕಾಯಿ ಮತ್ತು ಹುಂಡೆ ಈ ಥರ ನಾನಾ ರೀತಿಯ ಸ್ವೀಟ್ಗಳನ್ನು ಮಾಡ್ತೀವಿ ಇವನ್ನೆಲ್ಲ ಸೇವನೆ ಮಾಡೋದರಿಂದ ತುಂಬನೇ ನಮಗೆ ಹೆಲ್ತಿಗೆ ಒಳ್ಳೆದಾಗುತ್ತೆ ಮತ್ತು ಪರಿವಾರದೊಂದಿಗೆ ನಾವು ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋದರಿಂದ ನಮ್ಮ ಕಷ್ಟಗಳು ಏನು ಇರುತ್ತೆ ಅವೆಲ್ಲ ನಾವು ಆವಾಗೆಲ್ಲ ಮರ್ತು ಬಿಡ್ತೀವಿ ಅವರೊಂದಿಗೆ ನಾವು ಖುಷಿ ಖುಷಿಯಾಗಿ ಆ ಒಂದು ಟೈಮನ್ನು ನಾವು ಸ್ಪೆಂಡ್ ಮಾಡ್ತೀವಿ ಇದರಿಂದ ನಮ್ಗೆ ಮೆಂಟಲಿ ಸಹ ಫಿಝಿಕಲಿ ತುಂಬ ನಾವು ಆರೋಗ್ಯವಂತರಾಗಿರಲು ಇದು ನಮ್ಗೆ ತುಂಬ ಉಪಯುಕ್ತ ಆಗುತ್ತೆ ಮತ್ತು ಏನಾದರೂ ತಿಂಡಿ ತಿನಿಸುಗಳನ್ನ ಈಗ ನಾವೂ ಪರಿವಾರದೊಂದಿಗೆ ಅಂತ ಅಂದ್ರೆ ನಾವು ಕರ್ಜಿಕಾಯಿ ಮಾಡೋದು ಅಂತ ಅಂದ್ರೆ ಅದನ್ನ ಮಾಡೋಕೆ ಒಬ್ರು ಆದರೆ ಸಾಲೋದಿಲ್ಲ ಮಿನಿಮಮ್ ಆದರೂ ಐದು ಜನ ಬೇಕು ನಾವೆಲ್ಲ ನಮ್ಮ ದೊಡ್ಡಮ್ಮ ಅವರೆಲ್ಲ ದೊಡ್ಡಮ್ಮ ಅಕ್ಕ ತಂಗಿ ನಮ್ಮ ಅಮ್ಮ ಎಲ್ಲರೂ ಸೇರಿ ರೌಂಡ್ ಆಗಿ ಕೂತ್ಕೊಂಡು ಒಬ್ಬರು ಕರ್ಜಿಕಾಯಿ ಎಲೆ ಹಾಕ್ತಾರೆ ಇನ್ನೊಬ್ರು ಅದನ್ನು ತುಂಬ್ತಾರೆ ಇನ್ನೊಬ್ರು ಅದನ್ನು ಎಣ್ಣೆಲಿ ಹಾಕಿ ಕರಿತಾರೆ ಈ ರೀತಿ ಒಬ್ಬರೊಬ್ರು ಒಂದೊಂದು ಕೆಲಸನ ಹಂಚಿಕೊಂಡು ದೊಡ್ಡದೆಂದು ಕರ್ಜಿಕಾಯಿ ಕೆಲಸ ಮಾಡೋದು ಅದನ್ನು ಸುಲಭವಾಗಿ ಮಾತಾಡ್ಕೊಳ್ತಾ ಅವರು ನಿಮ್ಮ ಮನೆ ನಿಮ್ಮ ಮನೆ ವಿಚಾರಗಳು ಖುಷಿ ವಿಚಾರಗಳು ಅವ್ರ ಮನೆ ಖುಷಿ ವಿಚಾರನ ಇವ್ರು ಮಾತಾಡೋದು ಈ ರೀತಿ ಒಬ್ರಿಗೆ ಒಬ್ಬರೇ ಮಾತಾಡ್ಕೊಳ್ತಾ ಬೇಸರ ಆಗದೇ ರೀತಿ ನಾವು ಚೆನ್ನಾಗಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಎಲ್ಲ ಪರಿವಾರದೊಂದಿಗೆ ಎಲ್ಲ ತಿಂಡಿಗಳನ್ನು ಮಾಡ್ತೀವಿ ಇದು ಹಬ್ಬ ಬಂತು ಅಂದರೆ ನನಗೆ ಪರಿವಾರದೊಂದಿಗೆ ತಿಂಡಿ ತಿನಿಸುಗಳನ್ನ ವೆರೈಟಿ ವೆರೈಟಿ ತಿಂಡಿ ತಿನ್ಸುಗಳನ್ನ ಮಾಡ್ತಾರಲ್ಲ ಅದನ್ನ ತಿನ್ನೋಕೆಂದ್ರೆ ನನಗೆ ತುಂಬನೇ ಖುಷಿ ಆಗುತ್ತೆ ಈ ರೀತಿ ನಾವು ಹಬ್ಬದಲ್ಲಿ ಹಬ್ಬ ಬಂತಂದ್ರೇನೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಎಲ್ಲ ರಿಲೇಶನ್ ರಿಲೇಶನ್ಸ್ ಆಗಿರೋ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಸೇರಿ ಆ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ನಮ್ಮ ಮೊದಲೆ ಹಳ್ಳಿಯಲ್ಲಿ ಅಂತ ಅಂದ್ರೆ ಹಬ್ಬ ಅಂದರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದೆಂದ್ರೆ ಅದು ಹಳ್ಳಿಯಲ್ಲಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ